ಹಲೋ ಲಾಯರ್ ಅಕ್ಷಯ್ ಅವರಾ ಸರ್ ಅದೇನಿಲ್ಲ ಸರ್ ಒಂದು ಲೀಗಲ್ ಕೇಸ್ ಇತ್ತು ನಮ್ಮ ಬ್ರದರ್ ಒಬ್ಬರು ಅವರಿನ್ನು ಲೆಸೆನ್ಸ್ ಆಗಿಲ್ಲ ಆ್ಯಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಅವ್ರು ಎಲ್ಲರೂ ಕೇಸಿಗೆ ಎಲ್ಲ ಇದು ಮಾಡಬೇಕಂತ ಇದಾರೆ ಸರ್ ಅದು ಯಾವ್ಥರ ಮೂವ್ ತಗೊಬೋದು ಸರ್ ಅಂತ ಆ್ಯಕ್ಸಿಡೆಂಟ್ ಆಗಿದ್ದು ನಿನ್ನೆ ಸರ್

ಹಾಂ ಸಾಗರ್ದಲ್ಲಿ ಆಗಿದ್ದು ಸರ್ ವೈಕಲ್ಲು ಅದು ಬೈಕ್ ಓಡ್ಸ್ತಾ ಇದೆ ಸರ್ ಅದು ಕಾರಿಗೆ ಹೊಡ್ದಿರದ್ ಸರ್ ಅದು ಕಾರ್ ಅವ್ರ ಎಲ್ಲ ಇವಾಗ ಕೇಸ್ ಮಾಡ್ತೀವಿ ಹಾಗೆ ಹೀಗೆ ಅಂತಿದ್ದಾರೆ ಇವ್ನದ್ದು ಇನ್ನು ಲೈಸನ್ಸ್ ಇಲ್ಲ ಏನು ಇಲ್ಲ ಸರ್ ಅಂಡರ್ ಏಯ್ಟಿನ್ ಇವನು

ಹಾಂ ಸರ್ ಇವ್ನಿಗೆ ತುಂಬ ಹೊಡೆತ ಬಿದ್ದಿದೆ ಕೈಯೆಲ್ಲ ಸ್ವಲ್ಪ ಫ್ಯಾಕ್ಚರ್ ಆಗಿದೆ ಸರ್ ಹಾಂ ಹಾಸ್ಪೇಟ್ಲಲ್ಲೇ ಇದ್ದಾನೆ ಇಲ್ಲ ಸರ್ ಅವ್ರು ಕಂಪ್ಲೇಂಟ್ ರೈಝ್ ಎಲ್ಲ ಮಾಡ್ತೀನಿ ಅಂತೆಲ್ಲ ಹೋಗ್ತಾ ಇದ್ದಾರೆ ಅದೆ ಈ ಕೇಸ್ನ ನಾವು ಅವ್ರು ಆ ಕಡೆಯಿಂದ ಕೇಸ್ ಮಾಡ್ತೀವಿ ಏನು ಮಾಡ್ಬೋದು ಅಂತ ಸರ್ ಅಷ್ಟೆ ಓಕೆ ಸರ್ ಓಕೆ ಹಾಂ ಇದೆ ಸರ್ ಎಲ್ಲದು ಎಲ್ಲದು ಇದೆ ಸರ್ ಎಲ್ಲದು ಇದೆ ಲೈಸನ್ಸ್ ಅವ್ನ ಹತ್ರ ಇರಲಿಲ್ಲ ಸರ್ ಅಷ್ಟೆ ದೊಸ್ತನ ಹತ್ರ ಇರಲಿಲ್ಲ ಗಾಡಿಯಲ್ಲಿ ಇಬ್ಬರು ಇದ್ದರು ಸರ್

ಇಬ್ಬರಿಗೂ ಆಗಿದೆ ಸರ್ ಅದೆ ಅವ್ನಿಗೆ ಜಾಸ್ತಿ ಆಗಿಲ್ಲ ಸರ್ ಸ್ವಲ್ಪ ಆಗಿದೆ ಇಲ್ಲ ಇಲ್ಲ ಸರ್ ಇಬ್ರ ಹತ್ರನು ಇರಲಿಲ್ಲ

ಇದೆ ಇದೆ ಸರ್ ಇದೆ ಬೇಡ ಬೇಡ ಓಕೆ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಓಕೆ ಓಕೆ ಸರ್

ಓಕೆ ಸರ್ ಓಕೆ

ಹಾಂ ಸರ್ ಓಕೆ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್ ಸರಿ ಸರ್ ಓಕೆ ಓಕೆ ಬರ್ತಿನಿ ಓಕೆ ಓಕೆ ಓಕೆ ಹಾಂ ಸ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್